ವಿವಾಹ ಸಂದರ್ಭದಲ್ಲಿ ನಾವು ಹೇಗೆ ಆನಂದಿಸುತ್ತೇವೆ ಅಂಥದ್ದನ್ನು ಹೇಗೆ ಹೇಳೋದು ಅಂದರೆ ನಾವು ಕುಟುಂಬದ ಸದಸ್ಯರೆಲ್ಲ ಒಟ್ಟಾಗಿ ಹೆಚ್ಚಾಗಿ ಸೇರುವುದೆಂದರೆ ಆ ವಿವಾಹ ಸಂದರ್ಭದಲ್ಲಿ ಅಂದರೆ ಈ ಬರ್ತ್ಡೆ ಫಂಕ್ಷನ್ ಹಾಗೆಲ್ಲ ಇದ್ದಾಗ ಕೆಲವರು ಬರ್ತಾರೆ ಕೆಲವರು ಬರೋದಿಲ್ಲ ಅಂದರೆ ಅದು ಒಂದು ಬರ್ಡೆ ಫಂಕ್ಷನ್ ಅಲ್ಲ ಅಂತ ಆದರೆ ವಿವಾಹ ಸಂದರ್ಭ ಅಂದರೆ ಅದೊಂದು ಹೇಳೊಕ್ಕೆ ಆಗಲ್ಲ ಅಷ್ಟು ದೊಡ್ಡ ಗೌಜ್ ಅದೊಂದು ಫಂಕ್ಷನಾಗಿರತ್ತೆ ಸಮಾರಂಭ ಆಗಿರುತ್ತೆ ಆ ಫಂ ಸಮಾರಂಭಕ್ಕೆ ಯಾರೂ ಅಷ್ಟೊಂದಾಗಿ ಮಿಸ್ ಮಾಡೋದಿಲ್ಲ ಅಂದರೆ ನಮ್ಮದು ಕಸಿನ್ಸ್ ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಾಗಿರ್ಬೋದು ಅವರು ದೂರದ ಊರಂದೆ ಬಾಂಬೇ ದುಬೈ ಅಲ್ಲೆಲ್ಲ ಇದ್ದರೆ ನಮ್ಮ ಮನೆಯಲ್ಲಿ ವಿವಾಹ ಅಂದರೆ ನಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮನ ಮಕ್ಕಳಿಗೆ ವಿವಾಹ ಅಂದರೆ ಅವರು ಖಂಡಿತ ತಪ್ಪಿಸದೆ ಆ ಮದುವೆ ಸಮಾರಂಭಕ್ಕೆ ಬರುತ್ತಾರೆ ಯಾಕೆಂದರೆ ನಾವೆಲ್ಲ ಕುಟುಂಬದ ಸದಸ್ಯರೆಲ್ಲ ಸೇರೋದಂದ್ರೆಲ್ಲ ಇಂಥ ಫಂಕ್ಷನ್ಗೆ ನಮ್ಮ ದೈವಾರಾಧನೆ ಆಗಿರ್ಬೋದು ಮೆಹೆಂದಿ ಮದುವೆ ಎಂಗೇಜ್ಮೆಂಟ್ ಹೀಗೆ ಇಂಥ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಸೇದು ಬರ್ತ್ಡೆ ಫಂಕ್ಷನ್ಗೆಲ್ಲ ಸೇರ್ತೇವೆ ಆದರೆ ನಾವು ಬಾಂಬೆಲೆಲ್ಲ ಇದ್ದರೆ ರಜೆ ಹಾಕಿ ಬಂದು ಸೇರೋದಿಲ್ಲ ಆದರೆ ಮದುವೆ ಸಂದರ್ಭ ಅಂದರೆ ಆಲ್ಮೋಸ್ಟ್ ಎಲ್ಲರೂ ರಜೆ ಹಾಕಿ ಬರ್ತೆ ಎಂಥ ಕೆಲಸದಲ್ಲಿದ್ದರೂ ಸಹ ನನ್ನ ಕಸಿನ್ನ ಮದುವೆ ಹೋಗಲೇಬೇಕಂತ ಒಂದು ವಾರ ಮುಂಚೆಯೇ ರಜೆ ಕೇಳಿರ್ತಾರೆ ಯಾಕೆಂದರೆ ನಾವು ಕುಟುಂಬದ ಸದಸ್ಯರೆಲ್ಲ ಒಟ್ಟಿಗೆ ಸೇರೋದೆಲ್ಲ ಇಂಥ ಫಂಕ್ಷನ್ಗೆಲ್ಲ ಗಮ್ಮತ್ತು ಮಾಡ್ತೇವೆ ಹೀಗೆ ತುಂಬ ಇರುತ್ತೆ ಅಲ್ಲ ವಿವಾಹ ಸಂಬಧದಲ್ಲಿ ಅಂದರೆ ನಮ್ಮ ಸೈಡಲ್ಲೆ ಹೇಳಬೇಕಾದ್ರೆ ಫಸ್ಟ್ ದಿನ ಫಸ್ಟ್ ಎಂಗೇಜ್ಮೆಂಟಾಗುತ್ತೆ ಆವಾಗ ಗಂಡು ಹೆಣ್ಣಿನ ಮನೆಯವರೆಲ್ಲ ಬಂದು ಉಂಗಿಲ ರಿಂಗನ್ನು ಎಸ್ಚೇಂಜ್ ಮಾಡ್ಕೊಂಡು ಅದು ನಮ್ಮದೆಲ್ಲ ಸಂಪ್ರದಾಯ ಒಂದೊಂದು ಊರಿನಲ್ಲಿ ಒಂದೊಂದು ಸಂಪ್ರದಾಯ ಇತ್ತಂದೆ ನಮ್ಮ ನಮ್ಮ ಸೈಡಲ್ಲೆಲ್ಲ ಎಲೆ ಅಡಿಕೆ ಮತ್ತೆ ಎಲೆ ಅಡಿಕೆನೆಲ್ಲ ಕೈಯ್ಯಲ್ಲಿಟ್ಟ ಎಲೆ ಅಡಿಕೆ ಅದನ್ನೆಲ್ಲ ಕೈಯ್ಯಲ್ಲಿಟ್ಟು ಅದನ್ನು ಒಬ್ಬರಿಗೊಬ್ಬರು ಪ್ಲೇಟಿನಲ್ಲಿ ಎಸ್ಚೇಂಜ್ ಮಾಡಿಕೊಂಡು ರಿಂಗನ್ನು ಹುಡುಗಿ ಹುಡುಗನ ಕೈಗೆ ಹುಡುಗ ಹುಡುಗಿ ಕೈಗೆ ಹಾಕಿಕೊಂಡು ಮನೆಯವರೆಲ್ಲ ಒಂದು ಎರಡು ದಿನ ಬಿಟ್ಟು ಮದ್ವೆಗೆ ಯಾವಾಗ ದಿನ ಇಡುವುದಂತೆಲ್ಲ ನೋಡಿ ಮದುವೆಗೊಂದು ಒಳ್ಳೆ ದಿನವನ್ನ ಇಡ್ತಾರೆ ಅಂದರೆ ನಮ್ಮ ಕುಟುಂಬದ ಸದಸ್ಯರಿಗೆ ಯಾವಾಗ ಬರಲಿಕ್ಕೆ ಆಗುತ್ತೆ ಎಲ್ಲರಿಗೂ ಅಂತ ಸಮಯಾನ ನೋಡಿ ಮದುವೆ ಇಡ್ತಾರೆ ಅಂದರೆ ಎಲ್ಲ ಸದಸ್ಯರೆಲ್ಲ ಒಟ್ಟಿಗೆ ಸೇರಬೇಕಲ್ಲ ಹಾಗೆ ಎಲ್ಲರಿಗೆ ಫ್ರೀ ಇರುವಾಗ ಗಂಡಿನ ಕಡೆ ಮತ್ತೆ ಹೆಣ್ಣಿನ ಕಡೆಯಲ್ಲಿ ಕೇಳಿಕೊಂಡು ಫ್ರೀ ಇರುವ ಸಂದರ್ಭದಲ್ಲಿ ಮದುವೆಯನ್ನು ಇಡುತ್ತಾರೆ ಅಂದರೆ ಹೆಚ್ಚಾಗಿ ಈ ನಮ್ಮ ಏಪ್ರಿಲ್ ಮೇನ ಸಂದರ್ಭದಲ್ಲಿ ಇಡುತ್ತಾರೆ ಯಾಕೆಂದರೆ ಆಗ ಶಾಲೆಗೆ ಹೋಗುವ ಮಕ್ಕಳಿಗೆ ಎಲ್ಲ ರಜೆ ಇರುತ್ತಲ್ಲ ಹಾಗೇ ಎಲ್ಲ ಕೆಲಸದವರಿಗೆ ಸಹ ಕೆಲವು ಸಮಯದಲ್ಲಿ ಸಿಗೋದಿಲ್ಲ ಅದಕ್ಕೆ ಅವರು ಬೇಗನೇ ಹೇಳಿಬಿಡ್ತಾರೆ ಅಂದರೆ ನಮಗೆ ಇಂಥ ದಿನದಂದು ರಜೆ ಬೇಕು ನಮ್ಮ ಮನೆಯಲ್ಲಿ ಮದುವೆ ಉಂಟು ಅಂತೆಲ್ಲ ಹೀಗೆ ಹಾಗೆ ವಿವಾಹ ಸಂದರ್ಭ ನಮ್ಮದರಲ್ಲಿ ಅಂದೆ ಎಂಗೇಜ್ಮೆಂಟಾಗುತ್ತೆ ನೆಸ್ಟ್ ಹಳದಿ ಶಾಸ್ತ ಮಾಡ್ತಾರೆ ಹಳದಿ ಶಾಸ್ತ್ರ ಅಂದೆ ಅದು ಮುಂಚಿನದಲ್ಲಿ ಒಂದೊಂದು ಸಂಪ್ರದಾಯ ಇಟ್ಟದ್ದೇ ಒಳ್ಳೇದು ಯಾಕೆಂದರೆ ಯಾವುದೋ ಒಂದು ವೈಜ್ಞಾನಿಕ ಕಾರಣ ಇಟ್ಕೊಂಡು ಅದನ್ನು ಮಾಡಿರ್ತಾರೆ ಹಳದಿ ಶಾಸ್ತ್ರದಲ್ಲಿ ಅಂದರೆ ಮದುಮಗ ಮದುಮಗಳಿಗೆ ಹಳದಿಯನ್ನು ಹಚ್ಚಿ ಹಳದಿ ನೀರಿನಲ್ಲಿ ಸ್ನಾನ ಮಾಡಿಸಿ ವೈ ಬಿಳಿ ಬಣ್ಣದ ಬಟ್ಟೆ ಹಾಕಿಕೊಂಡು ಗಂಡು ಹೆಣ್ಣಿಗೆ ಹಳದಿಯನ್ನು ಹಚ್ಚುತ್ತಾರೆ ಆಮೇಲೆ ಹಳದಿ ನೀರಿನಲ್ಲಿ ಸ್ನಾನ ಮಾಡಿಸ್ತಾರೆ ಆಮೇಲೆ ಆವತ್ತಿನ ದಿನ ಗಂಡಾಗಲಿ ಹೆಣ್ಣಾಗಲಿ ಮನೆಯಿಂದ ಹೊರಗೆ ಹೋಗಬಾರ್ದು ಯಾಕೆಂದರೆ ಅದು ಹಳದಿ ಹಚ್ಚಿರೊ ಮೈಯ್ಯೆಲ್ಲ ಹಸಿ ಮೈ ಆಗಿರುತ್ತೆ ಮುಂಚಿನ ಕಾಲದಲ್ಲಿ ಗಂಡು ಗಂಡನ್ನು ಒಂದು ಕಡೆಯಲ್ಲಿ ಹಳದಿ ಶಾಸ್ತ್ರ ಮಾಡಿಸ್ತಿದ್ರು ಹೆಣ್ಣನ್ನು ಒಂದು ಕಡೆಯಲ್ಲಿ ಹಳದಿ ಶಾಸ್ತ್ರ ಮಾಡಿಸ್ತಿದ್ರು ಆದರೆ ಈಗಿನ ಟ್ರೆಂಡ್ ಅಂದರೆ ಗಂಡು ಹೆಣ್ಣು ಇಬ್ಬರು ಒಂದೇ ಹಾಲಿನಲ್ಲಿ ಇಬ್ಬರಿಗೂ ಒಟ್ಟಿಗೆ ಹಳದಿ ಶಾಸ್ತ್ರವನ್ನು ಮಾಡ್ತಾರೆ ಎರಡು ಅಂದರೆ ಎರಡು ಕುಟುಂಬದವರು ಒಟ್ಟಾಗಿ ಸೇರಿ ಗಮ್ಮತ್ತಿನಲ್ಲಿ ಮಾಡ್ತಾರೆ ಅಂದರೆ ಎಲ್ಲರೂ ಒಟ್ಟಿಗೆ ಸೇರ್ತೇವೆ ಅಂತೆಲ್ಲ ಆಮೇಲೆ ಹಳದಿ ಶಾಸ್ತ್ರ ಆಮೇಲೆ ಆಗಿ ಬರುವುದೇ ನಮ್ಮದು ಮೆಹೆಂದಿ ಕಾರ್ಯಕ್ರಮ ಮದರಂಗಿ ಮದರಂಗಿ ಅಂದರೆ ಈಗ ಅದನ್ನೂ ಕೂಡ ಸಂಗ್ ಮೆಹೆಂದಿ ಅಂತ ಮಾಡೋದಿಲ್ಲ ಸಂಗೀತ ಅಂತ ಮಾಡಿ ಬಿಡ್ತಾರೆ ಅದು ಗಂಡು ಹೆಣ್ಣಿನ ಕಡೆಯವ್ರು ಇಬ್ಬರು ಒಟ್ಟಿಗೆ ಸೇರಿ ಅಲ್ಲಿ ಮೆಹೆಂದಿ ಇಟ್ಟು ಅಂದರೆ ಹಾಡನ್ನ ಹಾಡಿಸೋದು ಅಂದರೆ ಒಳ್ಳೊಳ್ಳೆ ಸೆಲೆಬ್ರೆಟಿಯನ್ನ ಕರೆದು ಹಾಡು ಹಾಡಿಸೋದು ಹೀಗೆ ಗಮ್ಮತ್ತು ಗೇಮೆಲ್ಲ ಇಟ್ಟು ಮಾಡ್ತಾರೆ ಆ ಮೆಹೆಂದಿ ಶಾಸ್ತ್ರದಲ್ಲಂದ್ರೆ ಅದು ಎಲ್ಲ ಊರಿನವರನ್ನೆಲ್ಲ ಕರೆದು ನಾನು ವೆಜ್ ಊಟ ಕೊಟ್ಟು ಹೀಗೆ ಗಮ್ಮತ್ತಿರ್ತದೆ ನೆಸ್ಟ್ ಬರುವುದೇ ಮದುವೆ ಮದುವೆಯಲ್ಲಿ ಗಂಡು ಹೆಣ್ಣಿನ ಮನೆಯವರು ಒಟ್ಟಿಗೆ ಸೇರಿ ಆಮೇಲೆ ಫಾ ಹಾಲಿನಲ್ಲಿ ಎಲ್ಲ ನಮ್ಮದು ಕೆಲವು ಸಂಪ್ರದಾಯ ಇರುತ್ತೆ ಅಂದರೆ ಮುಹೂರ್ತ ಅದೆಲ್ಲ ಆದ್ಮೇಲೆ ತಾಳಿ ಕಟ್ತಾರೆ ತಾಳಿ ಕಟ್ಟಿದ್ಮೇಲೆ ಆಗ ನಾವೆಲ್ಲ ಕುಟುಂಬ ಸದಸ್ಯರು ಸಹಿತ ಆಮೇಲೆ ಹುಡುಗಿಯನ್ನು ಗಂಡಿನ ಕಡೆಗೆ ಬಿಡುವಾಗ ಒಂದು ನಮ್ಮದರಲ್ಲಿ ಹಾಡುಂಟು ಅದನ್ನೆಲ್ಲ ಹಾಡು ಹಾಡಿ ನಂತರ ಅದೆನ್ನೇನು ಹೇಳ್ಬೇಕು ಅವರ ಮನೇಲಿ ಹೇಗಿರಬೇಕು ಹೇಗೆ ನಡೆದುಕೊಳ್ಬೇಕು ಅ ಅಮ್ಮನ ಮನೆಯಲ್ಲಿದ್ದಾಗೆ ಗಂಡನ ಮನೆಯಲ್ಲಿ ಇರ್ಲಿಕ್ಕಾಗೋದಿಲ್ಲ ಆಮೇಲೆ ಹೆಣ್ಣನ್ನು ಗಂಡನ ಮನೆಗೆ ಕೊಡುವಾಗ ಹೇಳಿ ಕೊಡ್ತಾರೆ ಅಂದರೆ ನಾನು ಎ ನಮ್ಮ ಮಗಳದ್ದು ಏನಾದರೂ ತಪ್ಪಿದ್ದರೆ ನೀವು ನಿಮ್ಮ ಮಗಳಂತ ನೋಡಿಕೊಂಡು ಹೋಗಬೇಕು ಅವಳಿಗೇನು ಬೈಲಿಕ್ಕೆ ಹೋಗಬೇಡಿ ನಿಮ್ಮ ಮನೆಯ ಸಂಪ್ರದಾಯವನ್ನ ನೀವು ಹೇಳಿಕೊಡಿ ಅವಳು ಕಲಿತುಕೊಳ್ಳುತ್ತಾಳೆ ಹೀಗೆ ಹೇಳ್ತಾರೆ ಆಮೇಲೆ ಸಂಗೀತ ನೃತ್ಯ ಕಾರ್ಯಕ್ರಮಕ್ಕೆ ಕೆಲವು ಉತ್ತಮ ಹಾಡುಗಳೆಂದರೆ ಅದನ್ನೀಗ ಹೇಳಲಿಕ್ಕೆ ಇಲ್ಲ ಎಷ್ಟು ಹಾಡಿದೆ ಅಂದರೆ ಯಾವುದು ನಮ್ಮ ಫೆವರೆಟ್ ಸಾಂಗ್ ಅಂಥೇಳ್ಳಿಕ್ಕಿಲ್ಲ ಈ ಸಾಂಗು ಫೆವರೆಟ್ ಅಂತ ಹೇಳುವಾಗ ಇನ್ನೊಂದು ಸಾಂಗ್ ಬರುವಾಗ ನಮ್ಗೆ ಈ ಸಾಂಗ್ ಫೇವರೆಟ್ ಹೋಗಿರ್ತದೆ ಆ ಸಾಂಗ್ ಫೇವರೆಟ್ ಬರ್ತೆ ಲೈಕ್ಸ್ ಹೀಗೆ ತುಂಬ ಅಂದ್ರೆ ಮೆಹೆಂದಿ ಸಂದರ್ಭ ಅಂದರೆ ಒಂದು ಸಾಂಗ್ ಹೇಳಬೇಕಂದ್ರೆ ನಮ್ಮದರಲ್ಲಿ ಅದು ಸಾಂಗ್ದು ಹಾಡೆ ಹಾಡ್ತಾರೆ ಹಾಕೇ ಹಾಕ್ತಾರೆ ಅಂದರೆ ಮದರಂಗಿಯಲ್ಲಿ ಮನಸ್ಸಿನ ರಂಗೂ ಮೂಡಿದೆ ಅಂದರೆ ಈ ಸಾಂಗ್ ಅದು ಮೆಹೆಂದಿಗೆ ಸೂಟ್ ಆಗ್ತದೆ ಸೊ ಮೆಹೆಂದಿಗೆ ಈ ಸಾಂಗು ಹಾಕೇ ಆಕ್ತಾರೆ ಆಮೇಲೆ ಮದುವೇಲಿ ಹೀಗೆ ಒಂದೊಂದು ಸಂ ದರ್ಭಕ್ಕೆ ಒಂದೊಂದು ಸಾಂಗ್ ಸೂಟ್ ಆಗ್ತದೆ ಸೋ ಇದನ್ನ ಹಾಕ್ತಾರೆ ಆಮೇಲೆ ಆ ಸಾಂಗ್ ಫೆವರಿಟ್ ಈ ಸಾಂಗ್ ಫೆವರಿಟ್ ಅಂತ ಹೇಳಲಿಕ್ಕಾಗೋಲ್ಲ ಈಗಿನ ಕಾಲದಲ್ಲಿ ಎಲ್ಲ ಟ್ರೆಂಡ್ ಯಾವುದು ಸಾಂಗ್ ಫೆವರೆಟ್ ಅಂತಲೇ ಹೇಳಲಿಕ್ಕಾಗೋದಿಲ್ಲ ನಮಗೆ ಹೀಗೆ ಮತ್ತೆ ನಾವು ಮೆಹೆಂದಿಗೆ ಯಾವುದು ಸಾಂಗ್ ನಲಿಬೇಕಂತಿಲ್ಲ ಈಗಿನ ಕಾಲದಲ್ಲಿ ಆ ಸಾಂಗ್ ಆಗ್ಬೇಕು ಈ ಸಾಂಗಿಗೆ ನಲಿಬೇಕಂತಿಲ್ಲ ಯಾವ ಸಾಂಗ್ ಹಾಕಿದ್ರು ಎಲ್ಲ ಸಾಂಗಿಗೆ ನಲಿಯೋದಂತಾಗಿದೆ ಈಗ ಹೀಗೆ